ಇದು ಹಾಂ ಹೌದು ನಮಗೆ ಗೋಕರ್ಣ ಟೆಂಪಲ್ಲಿಗೆ ಹೋಗಬೇಕಾಗಿತ್ತು ನಿಮ್ಮದು ಗೋಕರ್ಣ ಮಹಾಬಲೇಶ್ವರ ಟೆಂಪಲ್ ನಾವೊಂದು ಹತ್ತು ಜನ ಇದ್ದೀವಿ ಹಾಂ ಹಾಂ ಮತ್ತು ನೀವು ಬೇರೆ ಅಲ್ಲಿ ಮತ್ತೆ ಪಕ್ಕದಲ್ಲಿ ಯಾವ್ದಾದ್ರು ಬೇರೆ ಯಾವುದಾದ್ರು ಟೂರಿಸ್ಟ್ ಪ್ಲೇಸ್ಗಳು ಇದ್ದರೆ ಕರ್ಕೊಂಡು ಹೋಗ್ತೀರಾ ಹಾಂ ಅದ್ರದ್ದು ಹ್ಞೂ

ಹೌದಾ ಹಾಂ ಹ್ಞೂ

ಹ್ಞೂ ಹ್ಞೂ

ಹೌದಾ ಹಾಂ ಹಾಂ ಟೆನ್ ಮೆಂಬರ್ಸ್ ಇದ್ದೀವಿ ಅಲ್ಲಿಗೆ ಎಷ್ಟು ಗಂಟೆಗೆ ಅಂದರೆ ಟೈಮಿಂಗ್ ಎಲ್ಲ ಇದ್ದಿರತ್ತಲ್ಲ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಅಂದರೆ ಹಾಲ್ಟಿಂಗ್ ಚಾರ್ಜು ಅಂದರೆ ಒನ್ ಡೇ ಅಥ್ವಾ ಎರ್ಡು ದಿನ ಹೀಗಿದ್ದರೆ ಅವರದ್ದು ಎಕ್ಸ್ಟ್ರಾ ಚಾರ್ಜಸ್ ಏನಿದೆ ತಗೊಳ್ತೀರಾ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಆಯ್ತು ಮೇಡಮ್ ಹಾಂ ಹಾಂ ಹ್ಞೂ ಹಾಂ ಹಾಂ ಹಾಂ ಅದೂನು ನಮಗೆ ಹಾಂ ಹಾಂ ಹೌದಾ ಹಾಂ ಹೌದಾ ಹಾಂ ಹಾಂ

ನಾವು ಹತ್ತು ಜನ ಹಾಂ

ಹೌದಾ ಹಾಂ ಹ್ಞೂ ಹಾಂ ಹಾಂ

ಹಾಂ ಹಾಂ ಆಯ್ತು ಮೇಡಮ್ ಹಾಂ ಹಾಂ ಹಾಂ ಓಕೆ ಮೇಡಮ್ ಹಾಂ ಹಾಂ

ಹಾಂ ಹಾಂ ಓಕೆ ಮೇಡಮ್ ನಾವು ನಿಮಗೆ ತಿಳಿಸ್ತೇವೆ ಹಾಂ ಯಾವ ಟೈಮಿಂಗ್ ಅಂತ ಹೇಳಿ ನಾವು ನಿಮ್ಗೆ ತಿಳಿಸ್ತೇವೆ ಓಕೆ ಧನ್ಯವಾದಗಳು ಹಾಂ ಹಾಂ ಹ್ಞೂ ಹ್ಞೂ ಹಾಂ ಹಾಂ ಹ್ಞೂ